ಒಂದು ಸಾವಿರದ ಐದುನೂರ ಹನ್ನೊಂದು ಏಳು ಸಾವಿರದ ಒಂದುನೂರ ಮೂವತ್ತಮೂರು ಐದು ಸಾವಿರದ ಏಳ್ನೂರ ತೊಂಬತ್ತಮೂರು ಮೂರು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಒಂದು ಸಾವಿರದ ಐದುನೂರ ತೊಂಬತ್ತೇಳು